ಹಾಂ ರೀ ಮೇಡಮವ್ರೆ ಹಾಂ ರೀ ನಾವು ತರಕಾರಿ ಅಂಗ್ಡಿಯವ್ರೇ ರೀ ಏನು ಬೇಕಿತ್ರಿ ನಿಮಗೆ ಹ್ಞೂ ಬೇಕಿತ್ತೇನು ರೀ ಹಾಂ ರೀ ಎಷ್ಟು ಕೆ ಜಿ ಬೇಕಿತ್ತು ರೀ ಈ ಉಳ್ಳಾಗಡ್ಡೆ ರೇಟ ಮೂವತ್ತು ರೂಪಾಯಿ ಕೆ ಜಿ ಆಗ್ಯಾವೆ ರೀ

ಹತ್ತು ಕೆ ಜಿ ಉಳ್ಳಾಗಡ್ಡೆ ಬೇಕಿತ್ತೇನು ರೀ ಹಾಂ ಎ ಕಡ್ಮೆ ಏನು ರೀ ಹಾಂ ರ್ಯ ಹಾಂ ಏಯ್ ರೇಟ್ ಕಡ್ಮೆ ಮಾಡೋದ್ ಆಗಲ್ಲ ರೀ ಮೇಡಮ್ಮವರೆ ಏಯ್ ಇಲ್ಲ ಮೇಡಮ್ಮವರೆ ಯಾಕಂದ್ರೆ ನಾವು ಅಲ್ಲಿ ಗೋಡಾನ್ನಿಂದ ತರ್ಬೇಕಾದ್ರೆ ಅವರಿಗೆ ರೇಟ್ ಜಾಸ್ತಿ ಕೊಟ್ಟು ತಂದಿರ್ತೀವಿ ಮತ್ತೆ ನಿಮಗೆ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಮಾಡಿರೆ ನಮ್ಗೆ ಲಾಸ್ ಆಗ್ಬಿಡತ್ತೆ ರೀ ಅದರ ಸಂಬಂಧ ಈಗ ಈಗ ನೋಡ್ತಿದ್ರೆ ಮಳೆನು ಇಲ್ಲ ರೀ ಬೆಳೆನೂ ಇಲ್ಲ ಅದ್ರಾಗ ಎಲ್ಲ ರೇಟ ಜಾಸ್ತಿ ಆಗ್ಬಿಟ್ಟಾವೆ ರೀ ಅದರ ಸಂಬಂಧ ಕಡ್ಮೆ ಮಾಡೋದ್ ಆಗಲ್ಲ ರೀ ಈಗ ಹಾಂ ಇಲ್ಲ ಮೇಡಮ್ ಆಗಲ್ಲ ಆಗಲ್ಲ ರೀ ಮೇಡಮ್ ಏಯ್ ಇಲ್ಲ ಸುಮ್ ನಮಗೆ ನಮ್ಮ ರೇಟಿಗೆ ಬಿದ್ದಿರ್ತವೆ ರೀ ಅವು ನಮ್ಗೆ ಜಾಸ್ತಿ ಬಿದ್ದಿರ್ತವೆ ರೀ ಮತ್ತೆ ನಿಮಗೆ ಕಡಿಮೆ ಕೊಟ್ಟೆ ಅಂದ್ರೆ ಲಾಸಾಗ್ಬಿಡತ್ತೆ ರೀ ಅದ್ರ ಸಂಬಂಧ ರೀ ಬದ್ನೆಕಾಯ್ ಎಷ್ಟು ಮೂವತೈದು ರೂಪಾಯಿ ಕೆ ಜಿ ಇದಾವೆ ನೋಡಿರಿ ಹಾಂ ರೀ ಅದೂ ಹತ್ತು ಕೆ ಜಿ ಬೇಕಿತ್ತಾ

ಎಲ್ಲವು ಎಲ್ಲವೂ ಸೇರಿಸಿ ಒಂದು ರೇಟ್ ಮಾಡಿ ಕೊಡ್ಬೇಕೇನ್ರೀ ಕಡ್ಮೆ ಮಾಡಿ ಹಾಂ ಆಯ್ತು ತಗಳಿ ರೀ ಕೊಡೋಣಂತ್ ಬನ್ರಿ ಮೇಡಮವ್ರೆ ಹಾಂ ಬನ್ರಿ ಬನ್ರಿ ಮತ್ತೆ